ಹಾಂ ಹೇಳಿ ಹಾಂ ಲೈಬ್ರೆರಿಯಿಂದಲೇ ಹೇಳಿ ಹಾಂ ಹೌದಾ ಮ್ಯಾಮ್ ನೀವು ಏನು ಓದ್ತಿರೋದು ಹೇಳಿ ಎಮ್ ಎಸ್ಸಿನಾ ಓಕೆ ಮ್ಯಾಮ್ ಹುಡುಕ್ತೀವ್ ಹುಡುಕ್ಬಿಟ್ ಲೈಬ್ರಲಿಲಿ ತಂದಿಟ್ಟಿರ್ತೀನಿ ನೀವು ಬಂದು ಕಲೆಕ್ಟ್ ಮಾಡಿಕೊಳ್ಳಿ ಮ್ಯಾಮ್

ಮ್ಯಾಮ್ ಅಂದರೆ ನಿಮಗೆ ಮ್ಯಾಮ್ ಯಾವ ಥರ ಟಾಬ್ ಮ್ಯಾಕ್ಸ್ ಅಂತೇಳಿದ್ರೆ ನಿಮ್ಗೆ ಯಾವ ಥರ ವರ್ಕು ಎಷ್ಟು ವರ್ಕ್ ಮಾಡಬೇಕು ಅನಿಸತ್ತೋ ಅಷ್ಟು ವರ್ಕ್ ಮಾಡಿ ವರ್ಕ್ ಮಾಡಿ ಆದಮೇಲೆ ನಿಮ್ಗೆ ಯಾವಾಗ ಸಬ್ಮಿಟ್ ಮಾಡಬೇಕು ಅನಿಸತ್ತೋ ಅವಾಗ ಸಬ್ಮಿಟ್ ಮಾಡಿ ನಾನು ಡೇಟ್ ಹೇಳ್ತೀನಿ ವಿತ್ ಬಂದು ಲೈಬ್ರರಿಗೆ ಬಂದು ಒಂದು ಸಲ ಒಂದು ಫಾ ಇದು ಕೊಡ್ತೀವಿ ಕಾರ್ಡು ಆ ಕಾರ್ಡನ್ನ ಕಲೆಕ್ಟ್ ಮಾಡಿಕೊಳ್ಳಿ ಮ್ಯಾಮ್ ಆ ಕಾರ್ಡ್ನಲ್ಲಿ ನಾವು ನಿಮ್ಮ ನಿಮ್ಮ ಹೆಸ್ರು ಮತ್ತು ನಿಮ್ಮ ಹೇಜು ಬುಕ್ ನೇಮು ಮತ್ತು ಯಾವಾಗ ರಿಟರ್ನ್ ಮಾಡಬೇಕು ಅಂತೇಳಿ ಡೇಟ್ ಕೂಡ ನಾವು ಹಾಕಿರ್ತೀವಿ ಮ್ಯಾಮ್ ಸರಿನಾ ಆ ಮತ್ತೆ ಆ ಬುಕ್ ಆ ಬುಕ್ಕು ನೀವು ಯಾವ್ದು ಹೇಳಿ ಮ್ಯಾಕ್ಸ್ ಅಂತ ಹೇಳಿದಿರಿ ಅಲ್ವಾ ಹಾಂ ಓಕೆ ಮ್ಯಾಮ್ ಹುಡುಕ್ತೀನಿ ಮ್ಯಾಮ್ ನಾನು ಹುಡ್ಕಿ ನಿಮಗೆ ಇನ್ನೊಂದ್ಸಲ ಕಾಲ್ ಮಾಡ್ತೀನಿ ಈಗ ನಿಂಗೇನು ಲೈಬ್ರರಿಗೆ ಬರೋಕ್ಕಾಗತ್ತಾ ಒಂದು ಸಲ ಮ್ಯಾಮ್ ಲೈಬ್ರರಿಗೆ ಯಾವತ್ತು ಬರ್ತೀರ ಅಂತ ಹೇಳಿ ಮ್ಯಾಮ್ ಎರಡು ದಿನ ಬಿಟ್ಟು ಬರ್ತೀರಾ ಮ್ಯಾಮ್ ಬಂದು ಒಂದು ಸಲ ನಾವು ಕೊಡೊಂಥ ಕಾರ್ಡ್ನ ಕಲೆಕ್ಟ್ ಮಾಡ್ಕೊಳ್ಳಿ ನಾವು ಬುಕ್ ನೇಮ್ ಹೇಳಿರ್ತೀವಲ್ಲ ಮ್ಯಾತ್ಸ್ ಬುಕ್ ಅಂತ ಹಾಕಿರ್ತೀವಿ ಆ ಬುಕ್ಕನ್ನ ತಗೊಳ್ಳಿ ಆಮೇಲೆ ಮತ್ತೆ ಆ ಬುಕ್ಕನ್ನ ನಾವು ರಿಟರ್ನ್ ಡೇಟ್ ಹಾಕಿರ್ತೀವಿ ಕಾರ್ಡಲ್ಲಿ ಆ ಕಾರ್ಡು ರಿಟರ್ನ್ ಡೇಟ್ ಹಾಂ ಮ್ಯಾಮ್ ಆ ದಿನ ನಾವು ಯಾವ ರಿಟರ್ನ್ ಡೇಟ್ ಹಾಕಿರ್ತೀವೊ ನಾವು ಫೆಬ್ರವರಿ ಟ್ವೆಲ್ ಅಂತ ಹಾಕಿರ್ತೀವಿ ಆ ಡೇಟಿಗೆ ನೀವು ನಮಗೆ ರಿಟರ್ನ್ ಮಾಡಬೇಕು

ಹಾಂ ಅದ್ರ ಒಳಗಡೆನೆ ರಿಟರ್ನ್ ಮಾಡಬೇಕು ಮತ್ತು ಹಾಂ ಇರ್ತೀವಿ ಅಂದರೆ ಇನ್ನು ಸ್ಕೂಲ್ ಟೈಮಿಂಗ್ಸ್ ಎಲ್ಲ ಇರುತ್ತಲ್ಲ ಮ್ಯಾಮ್ ಲೈಬ್ರರಿಗಳಲ್ಲಿ ಅದು ಬೆಳಿಗ್ಗೆ ನೈನ್ ನೈನ್ ಓ ಕ್ಲಾಕಿಂದ ಸಂಜೆ ಒಂದು ಫೈವರೆಗೂ ಇರ್ತೀವಿ ಅಮ್ ಹಾಂ ಮತ್ತು ಯಾವುದೇ ಥರ ಬುಕ್ಕನ್ನು ಕೂಡ ಡ್ಯಾಮೇಜ್ ಮಾಡಬಾರ್ದು ನಮಗೆ ನಾವು ಹೆಂಗ್ ಕೊಟ್ಟಿರ್ತೀವಿ ಅದೇ ರೀತಿ ವಾಪಸ್ ನಮಗೆ ಕೊಡಬೇಕಾಗತ್ತೆ ಸರಿನಾ ಹಾಂ ಓಕೆ ಮ್ಯಾಮ್ ಆಯಿತು ಮ್ಯಾಮ್ ತ್ಯಾಂಕ್ ಯೂ